ನನಗೆ ತೋಟಗಾರಿಕೆ ಮೇಲೆ ತುಂಬನೇ ಒಂದು ಇಂಟರೆಸ್ಟ್ ಇತ್ತು ಅದು ನಾನು ಚಿಕ್ಕ ವಯಸ್ಸಿಂದಲೂ ತುಂಬನೇ ಒಂದು ರೂಢಿ ಮಾಡ್ಕೊಂಡಿದ್ದೆ ಏಕೆಂದ್ರೆ ನನಗೆ ನಾನು ಬೆಳೆದಿದ್ದ ತರಕಾರಿ ನಾನು ಬೆಳೆದಿರೋ ಅಣ್ಣ ತುಂಬನೇ ಒಂದು ತಿನ್ನೋಕ್ಕೆ ಇಷ್ಟ ಮತ್ತು ಯಾಕೆ ಇದ್ರಲ್ಲಿ ತು ಒಂದು ತಿನ್ನೋಕ್ಕೆ ಒಂದು ಏನಲ್ಲ ಒಂದು ಆರೋಗ್ಯಕ್ಕೆ ಇದು ಒಂದು ತುಂಬನೇ ಒಂದು ಉಪಯೋಗ ಅಂತನೇ ಹೇಳೋಕೆ ಇಷ್ಟ ಪಡ್ತೀನಿ ಏಕೆಂದ್ರೆ ಇವಾಗ ನೀವು ನೋಡಿ ಯಾರೋ ಬೆಳೆದಿದ್ದು ತರಕಾರಿನ ಯಾರೋ ಬೆಳೆದಿದ್ದು ಹಣ್ಣುಗಳ್ನ ನಾವು ಸೇವನೆ ಮಾಡ್ತೀವಿ ಆದರೆ ಅವರು ಹೆಂಗೆ ಬೆಳೆದಿರ್ತಾರೆ ಯಾವ ರೀತಿಯಲ್ಲಿ ಬೆಳೆದಿದ್ದಾರೆ ನಮಗೆ ತಿಳಿದಿರಲ್ಲ ಏಕೆಂದ್ರೆ ಅವರು ಯಾವ ರೀತಿ ಔಷಧಿ ಬೆ ಹಾಕಿರ್ತಾರೆ ನಾವು ನೋಡಿರಲ್ಲ ಆದಷ್ಟು ನಾವು ಇವಾಗ ಎಲ್ಲರೂ ಅವರು ತೋಟಗಾರಿಕೆ ಮಾಡೋಕ್ಕೆ ಆಗಲ್ಲ ಆದರೆ ನಮಗೆ ಜಾಗ ಸಿಗ್ ಇರೋದರಿಂದ ನಾವು ಅದಷ್ಟು ನಾನು ಬೆಳೆದಿರೋ ತರಕಾರಿನ ನಾನು ತಿಂತೀನಿ ಏಕೆಂದ್ರೆ ನಾನು ಬೆಳೆಯುವ ತರಕಾರಿಗೆ ಯಾವುದೇ ರೀತಿ ಒಂದು ಕೆಮಿಕಲ್ ಹಾಕೋದಿಲ್ಲ ಯಾವುದೇ ರೀತಿ ಕೆಮಿಕಲ್ಸ್ ಸ್ಪ್ರೇ ಮಾಡೋದಿಲ್ಲ ಆದಷ್ಟು ಆರ್ಗಾನಿಕ್ ಗೊಬ್ಬರ ಹಾಕಿ ನಾನು ಬೆಳೆಸ್ತೀನಿ ಈ ಅದು ತುಂಬ ಒಂದು ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬ ಒಂದು ಒಳ್ಳೆಯದು ಈ ರೀತಿ ನಾನು ಒಂದು ತೋಟಗಾರಿಕೆ ಮೇಲೆ ಒಂದು ಹವ್ಯಾಸವಾಗಿ ರೂಢಿಸ್ಕೊಂಡೆ ಮತ್ತೆ ನನಗೆ ಪ್ರೇರಣೆ ಏನೆಂದರೆ ನನಗೆ ಯಾವುದೇ ರೀತೀ ಒಂದು ಕೆಮಿಕಲ್ ಫ್ರೀ ಆಹಾರ ತಿನ್ನೋಕ್ಕೆ ನನಗೆ ತುಂಬನೇ ಇಷ್ಟ ಏಕೆಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ನಾನು ನಾನೇ ಬೆಳ್ದಿದ್ದು ತರಕಾರಿ ನಾನು ಬೆಳೆದಿರೋ ಹಣ್ಣುಗಳನ್ನೇ ಅದಷ್ಟು ಸೇವನೆ ಮಾಡ್ತೀನಿ ಎಲ್ಲೋ ಒಂದೂ ನೈನ್ಟಿ ಪರ್ಸೆಂಟ್ ನಾನು ಬೆಳ್ದಿದ್ದೇನೆ ಸೇವನೆ ಮಾಡ್ತೀನಿ ಎಲ್ಲೋ ಹತ್ತು ಪರ್ಸೆಂಟ್ ನಾನು ಎಲ್ಲಾದ್ರೂ ಹೊರಗೋದಾಗ ಮಾತ್ರ ನಾವು ಆ ಹೋಟಲಲ್ಲಿ ಈ ಕಡೆ ನಾವು ಸೇವನೆ ಮಾಡ್ತೀವಿ ಅದಷ್ಟು ಈ ರೀತಿ ನಾವು ನಾವು ಮಾಡಿರೋ ನಾವು ಬೆಳೆದಿರೋ ಬೆಳೆನ ತಿನ್ನೋದು ಒಳ್ಳೆಯದೆ ಏಕೆಂದ್ರೆ ನಮಗೆ ತಿಳಿದಿರಲ್ಲ ಯಾರ ಯಾವ ರೀತಿ ಒಂದು ಕೆಮಿಕಲ್ಸ್ ಸ್ಪ್ರೇಗಳನ್ನ ಹೊಡೆದಿರ್ತಾರಂತ ಆದಷ್ಟು ನಾವೂ ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋಕ್ಕೆ ಇಷ್ಟ ಪಡ್ತೀನಿ